ಏಕಾಂಗಿ ಪ್ರವಾಸ ಏಕಾಂಗಿ ಪ್ರವಾಸ ಹೋದರೆ ಅನ್ಕೂಲಗಳೇನಂದ್ರೆ ನಾವಿನ್ನೊಬ್ಬರಿಗೆ ಕಾಯಬೇಕಾಗಿಲ್ಲ ಏಯ್ ರೆಡಿಯಾಗು ಬೇಗ ಬೇಗ ಒಟ್ಟಿಗೆ ಹೊರಡ್ಬೇಕು ಇನ್ನೊಂದು ಮತ್ತೊಂದು ಸಮಸ್ಯೆಯಿಲ್ಲ ಅವ್ರ್ಗೆ ಕಾಯಬೇಕಾಗಿಲ್ಲ ಅಯ್ಯೋ ಅವ್ರು ಬೇಜಾರು ಮಾಡ್ಕೊತಾರೆ ಇವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ಅಲ್ಲೋಗಬೇಕು ಅವ್ರಿಗೋಸ್ಕರ ಇನ್ನೊಂದು ಕಡೆ ನಿಲ್ಲಬೇಕು ಅವ್ರಿಗೋಸ್ಕರ ಇಂಥ ಹೋಟ್ಲಲ್ಲೇ ತಿನ್ನಬೇಕು ಅವ್ರಿಗೋಸ್ಕರ ಇಂಥ ಕಡೆನೇ ಉಳೀಬೇಕು ಅನ್ನೋ ಜಂಜಾಟಗಳಿರೋದಿಲ್ಲ ಏಕಾಂಗಿ ಪ್ರವಾಸ ಹೋಗೋದು ತುಂಬ ಅನ್ಕೂಲನೇ ನಮ್ಮನ್ನು ನಾವು ತಿಳ್ಕೊಳೋದಕ್ಕೆ ತುಂಬ ಅನ್ಕೂಲವಾದಂಥ ಅವ್ಕಾಶ ಅಂದರೆ ಏಕಾಂಗಿ ಪ್ರವಾಸ ನಮಗೆ ಇಲ್ಲಿ ತಿರುಪತಿ ತುಂಬ ಹತ್ತಿರ ತಿರುಪತಿಗೆ ನಾನು ತುಂಬ ಸಲ ಏಕಾಂಗಿಯಾಗಿ ಹೋಗಿದ್ದೀನಿ ಇಲ್ಲಿಂದ ಕೋಲಾರಿಂದ ರಾತ್ರಿ ಬಸ್ ಹತ್ತಿದರೆ ಮಧ್ಯರಾತ್ರಿ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಹಂಗೆ ಚಂದ್ರಗಿರಿ ಅನ್ನೋ ಒಂದು ಸ್ಥಳದಲ್ಲಿ ಇಳಿಸ್ತಾನೆ ಅಲ್ಲಿಂದ ಮುಂದಕ್ಕೆ ಹೋದರೆ ಕಲ್ಯಾಣ ವೆಂಕಟೇಶ್ವರ ಅಂತ ಒಂದು ದೇವಸ್ಥಾನ ಬರುತ್ತೆ ಅಲ್ಲಿ ನಾವು ಬೆಳಗಿನ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಅಂದರೆ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಅಂದರೆ ವೆಂಕಟ್ರಮಣ ಸ್ವಾಮಿ ಮದುವೆ ಆಗಿರೋ ಸ್ಥಳ ಅಂತ ಒಂದು ಪ್ರತೀತಿ ಅದು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಬೆಳಗಿನ ಕೆಲ್ಸಗ್ಳೆಲ್ಲ ಮುಗಿಸ್ಕೊಳೋಕೆಲ್ಲ ವ್ಯವಸ್ಥೆ ಇದೆ ಅದೆಲ್ಲ ಮುಗಿಸ್ಕೊಂಡು ನಾವು ನಡಕೊಂಡು ಬೆಟ್ಟ ಹತ್ತೋದಕ್ಕೆ ಅಲ್ಲಿಂದ ಶೇರ್ ಆಟೋ ಬರ್ತದೆ ಶೇರ್ ಆಟೋದಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಎತ್ತ್ಕೊಂಡು ಹೋಗ್ ಅಲ್ಲೊಂದು ಬೆಟ್ಟದ ತಪ್ಪಲಲ್ಲಿ ಇಳಿಸ್ತಾನೆ ಅದನ್ನ ಶ್ರೀರಿ ಮೆಟ್ಟು ಅಂತ ಕರೀತಾರೆ ಅಲ್ಲಿಂದ ಒಂದು ಎರಡು ಎರಡೂವರೆ ತಾಸು ಎರಡು ಎರಡೂವರೆ ಗಂಟೆ ನಮಗ್ ಬೇಕು ಬೆಟ್ಟ ಹತ್ತಲಿಕ್ಕೆ ಒಂದು ಎರಡೂವರೆ ಸಾವಿರ ಮೆಟ್ಟಿಲಿರತ್ತೆ ಆ ಮೆಟ್ಲು ಹತ್ತಿ ನಾವು ಬೆಟ್ಟದ ಮೇಲೆ ಹೋಗೋ ಅಷ್ಟೊತ್ತಿಗೆ ಒಂದು ಎಂಟು ಎಂಟು ಕಾಲ್ಗೆ ಹೋದರೆ ಅಲ್ಲಿ ದೇವ್ಸ್ಥಾನ್ದಲ್ಲಿ ಉಚಿತವಾಗಿ ತಿಂಡಿ ಕೊಡ್ತಾ ಇರ್ತಾರೆ ತಿಂಡಿ ನಾವು ತಿಂದುಬಿಟ್ಟು ತಿಂಡಿಯೆಲ್ಲ ತಿಂದ್ಕೊಂಡು ನಾವು ಮತ್ತೆ ಅಲ್ಲಿ ಒಂದಷ್ಟು ದೇವಾಲಯಗಳಿವೆ ತಿರುಪತಿನಲ್ಲಿ ಹೋದೋರೆಲ್ಲ ಮೊದಲು ವರಾಹ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ತುಂಬ ಜನ ಮಾಡೋಲ್ಲ ಅದನ್ನ ಆ ಸ್ವಾಮಿನ ದರ್ಶನ ಮಾಡಿನೇ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬೇಕು ಅನ್ನೋ ಒಂದು ಪ್ರತೀತಿ ಅದು ಆ ಸ್ವಾಮಿ ದರ್ಶನ ಮಾಡಿಕೊಂಡು ಕ್ಯೂಗೆ ಹೋದ್ರೆ ಕ್ಯೂಗೆ ಹೋಗೋದಷ್ಟೇ ನಮ್ಮ ಕೆಲಸ ಅಲ್ಲಿಂದ ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಯಾಕಂದರೆ ಅದು ರಶ್ ಇರುತ್ತೆ ತುಂಬ ಕ್ರೌಡ್ ಇರುತ್ತೆ ತುಂಬ ಜನ ಇರ್ತಾರೆ ಹಾಗಾಗಿ ಒಂದು ಒಂಬತ್ತು ಗಂಟೆಗೆ ಹೋದ್ರೆ ನಮ್ಮ ದರ್ಶನ ಒಂದು ಅವತ್ತು ಹನ್ನೊಂದು ಗಂಟೆಗೂ ಆಗ್ಬೋದು ಸಂಜೆ ನಾಲ್ಕು ಗಂಟೆ ಆಗ್ಬೋದು ಮಧ್ಯರಾತ್ರಿಗೂ ಆಗ್ಬೋದು ಅದು ನಮ್ಮ ಇದು ತಿರುಪತಿನಲ್ಲಿ ಒಂದು ಕಡೆ ಓದಿದ ನೆನ್ಪು ನನಗೆ ದರ್ಶನ ಇಸ್ ನಾಟ್ ವಾಟ್ ಯು ಸಿ ವಾಟ್ ಹಿ ಗೀವ್ಸ್ ಅಂತ ದರ್ಶನ ಅನ್ನೋದು ನಾವು ನೋಡೋದಲ್ಲ ಪರಮಾತ್ಮ ನಮಗೆ ಕೊಡೋದನ್ನ ದರ್ಶನ ಅಂತ ಕರೀತೀವಿ ಅಂತ ಹೇಳ್ತಾರೆ ಆ ಥರ ದರ್ಶನ ಮುಗಿಸ್ಕೊಂಡು ನಾವು ತಿರುಪತಿನಲ್ಲಿ ಅಲ್ಲಿಂದ ಮತ್ತೆ ಹೊರಟು ಕೆಳಗಡೆಗೆ ಬಸ್ಸಲ್ಲಿ ಬಂದು ಮತ್ತು ಊಟನೂ ಅಷ್ಟೇ ತಿರುಪ್ತಿಗೆ ಹೋದೋರು ಯಾರೂ ದುಡ್ಡು ಕೊಟ್ಟು ಊಟ ತಿನ್ನೋಲ್ಲ ನನಗೆ ಗೊತ್ತಿರಂಗೆ ದೇವಸ್ಥಾನ್ದಲ್ಲೇ ಉಚಿತ ಕ್ಯೂವಲ್ಲಿರುವಾಗ್ಲೇ ಊಟ ಕೊಡ್ತಾರೆ ನಮ್ಗೆ ಎಷ್ಟೋ ಸಲ ಕ್ಯೂವಲ್ಲಿರೋವಾಗ್ ಊಟ ತಿಂತಾರೆ ಅದಾದ್ಮೇಲೆ ನಾವು ಬಂದು ಬೇಡ ನಮಗೆ ಅಂದರೆ ಅಲ್ಲಿ ದೊಡ್ಡ ಚೌಲ್ಟ್ರಿ ಇದೆ ಅತಿ ದೊಡ್ಡ ಅನ್ನಪ್ರಸಾದ ಛತ್ರ ಅಂತ ಕರೀತೀವಿ ಏಕಕಾಲಕ್ಕೆ ಸಾವಿರಾರು ಜನ ಊಟ ಮಾಡತಕ್ಕಂಥ ಒಂದು ಏಳೆಂಟು ಛತ್ರ ಏಳೆಂಟು ಹಾಲ್ ಇದೆ ಅದರಲ್ಲಿ ಹನ್ನೊಂದು ಗಂಟೆಗೆ ಶುರುವಾದರೆ ರಾತ್ರಿ ಹನ್ನೊಂದು ಗಂಟೆಗೂ ಊಟ ಹಾಕ್ತಾನೇ ಇರ್ತಾರೆ ತಿರುಪ್ತಿಗೆ ಹೋದೋರು ಯಾರೂ ಅಲ್ಲಿ ಊಟ ತಿನ್ನದೇ ಬರೋದೇ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ತಿರುಪತಿದು ಲಡ್ಡು ಪ್ರಸಾದ ನಾವು ಚಿಕ್ಕೋರಿದ್ದಾಗೆಲ್ಲ ಹೋದಾಗ್ ಒಬ್ಬರ್ಗೆ ಒಂದೇ ಎರಡೇ ಅಂತ ಕೊಡ್ತಾರೆ ಈಗ ಹಂಗಿಲ್ಲ ಈಗೆಲ್ಲ ಮಿಷ್ನರಿ ಬಂದಿದೆ ಮೆಷಿನಲ್ಲಿ ಲಾಡು ಮಾಡೋದಿಂದ್ ಎಷ್ಟು ಬೇಕಾದ್ರು ಲಡ್ಡು ಕೊಡ್ತಾರೆ ನಮಗೆ ಹಾಗಾಗಿ ತಿರುಪತಿ ಲಡ್ಡು ತೊಕೊಂಡು ಹೋಗಿ ವಾಪಸ್ಸು ಕೋಲಾರಕ್ಕೆ ಬರ್ತೀನಿ ಇದು ನನಗೆ ಏಕಾಂಗಿ ಪ್ರವಾಸ ತುಂಬ ಇಷ್ಟ ಆಗುತ್ತೆ ಈಗ ಸ್ನೇಹಿತನ ಜೊತೆ ಹೋಗಬೇಕು ಅಂತಂದರೆ ಅವ್ನು ಬರಕ್ಕೆ ಕಾಯಬೇಕು ಒಟ್ಟಿಗೆ ಒಂದೇ ಬಸ್ಸಲ್ಲಿ ಹೋಗ್ಬೇಕು ಅವನಿನ್ನೇನೋ ತಿನ್ನಬೇಕು ಅಂತಾನೆ ಇನ್ನೇನೋ ಕುಡೀಬೇಕು ಅಂತಾನೆ ಇನ್ನೇನೋ ಇಳೀಬೇಕು ಅಂತಾನೆ ಆ ಸಮಸ್ಯೆಗ್ಳ್ಯಾವ್ದು ಇಲ್ದಿರಾ ಏಕಾಂಗಿ ಪ್ರವಾಸ ಒಂಥರ ಅನ್ಕೂಲನೂ ಇದೆ ಅನನುಕೂಲ ಅಂತ ನನಗೇನ್ ಅನ್ನಿಸಿಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು ಏಕಾಂತ ಪ್ರವಾಸ